ನಾವು ಮೊನ್ನೆ ಒಂದು ಇಸ್ತ್ರಿಪೆಟ್ಟಿಗೆ ಬೇಕು ಅಂತ ತಗೊಂಡು ಬಂದ್ವಿ ಮೊದಲೊಂದು ನಮ್ಮ ಮನೇಲಿತ್ತು ಅದಷ್ಟು ಸರಿ ಇಸ್ತ್ರಿ ಹಾಕ್ತಾ ಇರಲಿಲ್ಲ ಅಂದರೆ ಇವಾಗ ರೇಷ್ಮೆ ಸೀರೆಯೆಲ್ಲ ಇದ್ದರೆ ಅದಕ್ಕೆ ತುಂಬ ಇಸ್ತ್ರಿ ಹಾಕಬೇಕಾಗ್ತದಲ್ಲ ಅದೆಲ್ಲ ನಾವು ಇವಾಗ ಮೊದ್ಲಿದ್ದ ಥರ ಎಲ್ಲ ಇಸ್ತ್ರಿಪೆಟ್ಟಿಗೆಯಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ತುಂಬ ಶಾಖ ಇರಬೇಕು ಆಗ ಮಾತ್ರ ನಮಗೆ ರೇಷ್ಮೆ ಸೀರೆಗೆಲ್ಲ ಹಾಕ್ಲಿಕ್ಕೆ ಆಗ್ತದಲ್ಲ ಅದಕ್ಕೆ ನಾವು ಮೊನ್ನೆ ಒಂದು ಇಲ್ಲಿಂದ ಪೈ ಇಂಟರ್ನ್ಯಾಷನಲ್ಲಿಂದ ನಾವು ಒಂದು ಇಸ್ತ್ರಿಪೆಟ್ಟಿಗೆನ ತಗೊಂಡು ಬಂದದ್ದು ಅದು ಒಳ್ಳೆಯದಾಗ್ತದಂತ ಹೇಳಿ ತಗೊಂಡ್ಬಂದಿದ್ದು ತುಂಬ ಚೆನ್ನಾಗಿತ್ತು ಮಾತ್ರ ನಮಗೆ ನಾವು ಅಲ್ಲಿಯವ್ರು ಹೇಳಿದರು ನಿಮ್ಗೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ರೇಷ್ಮೆ ಸೀರೆಯೆಲ್ಲ ಅಷ್ಟು ಒಳ್ಳೆಯ ಆಗ್ತದೆ ನೀವು ಹೊರಗಡೆ ಕೊಡಬೇಕಾಗಿಲ್ಲ ಹಾಗೆಲ್ಲ ಹೇಳಿದರು ಅದನ್ನೇ ನೋಡಿ ನಾವು ತೊಗೊಂಡ್ಬಂದಿದ್ದು ನನಗೂ ಕೂಡ ತುಂಬ ಇಷ್ಟ ಆಯಿತು ಮಾತ್ರ ಅದು ಅಂದರೆ ಇವಾಗ ನಾನು ಎಲ್ಲಾದರೂ ಫಂಕ್ಷನಿಗೆ ಎಲ್ಲಾದರೂ ಹೋದರೆ ಆಮೇಲೆ ಬಂದ ಮೇಲೆ ರೇಷ್ಮೆ ಸೀರೆ ಎಲ್ಲ ಆದರೆ ನಾವು ಹೊರಗಡೆ ಕೊಡಬೇಕಲ್ಲ ಅವ್ರು ನಮ್ಗೆ ಇಸ್ತ್ರಿ ಮಾಡಿ ಕೊಡ್ಬೇಕು ಇಲ್ಲಾಂದರೆ ಹಾಳಾಗ್ತದೆ ಅಂತ ಈಗ ಆ ಥರ ಏನಿಲ್ಲ ಇದ್ರಲ್ಲಿ ನಾನೇ ಮಾಡ್ಕೊಳ್ಬೌದು ಎಲ್ಲ ಥರದ ಬಟ್ಟೆಗಳು ಕೂಡ ಇದರಲ್ಲಿ ಇಸ್ತ್ರಿ ಮಾಡ್ಲಿಕ್ಕೆ ಆಗ್ತದೆ ಹಾಗಾಗಿ ನನ್ನದು ಫ್ರೆಂಡು ಎಲ್ಲರೂ ಸಹ ನಾವು ಮನೇಲ್ಲಿ ಎಲ್ಲರೂ ಕೂಡ ಅದರಲ್ಲೇ ನಾವು ಇಸ್ತ್ರಿ ಮಾಡಿಕೊಳ್ಳುದು ಈಗ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಅಲ್ಲಿ ನಾವು ತುಂಬ ಬೇರೆ ವಸ್ತುಗಳನ್ನು ಕೂಡ ತಗೊಂಡು ಬಂದಿದ್ದೇವೆ ಅದ್ರಲ್ಲಿ ನಂಗೆ ತುಂಬ ಇಷ್ಟ ಆದದ್ದು ಅಂದರೆ ಈ ಇಸ್ತ್ರಿಪೆಟ್ಟಿಗೆ ಅಂದರೆ ನನಗೆ ಬೇರೆ ಕಡೆ ಸಹ ನಾನು ನೋಡಿದ್ದೆ ಇಸ್ತ್ರಿಪೆಟ್ಟಿಗೆಯೆಲ್ಲ ಆದರೆ ನನಗೆ ಅಷ್ಟು ಒಳ್ಳೇದು ಯಾವುದು ಸಹ ಸಿಕ್ಕಿರಲಿಲ್ಲ ಇದೊಂದು ಥರ ಅಂದರೆ ಜಸ್ಟ್ ಇವಾಗ ನೀವು ಅದನ್ನು ಸ್ವಿಚ್ ಆನ್ ಮಾಡಿದರೆ ಸಾಕಾಗ್ತದೆ ಫುಲ್ ಬೇಗ ಬಿಸಿ ಆಗ್ತದೆ ಹಾಗೆ ಈಗ ಬೇರೆ ಈಗ ಎಂತ ಹೇಳೋದು ರೇಷ್ಮೆ ಸೀರೆಗೆ ತುಂಬ ಶಾಖ ಬೇಕಾಗ್ತದಲ್ಲ ಇಲ್ಲ ಅಂದರೆ ಇಸ್ತ್ರಿ ಆಗೋದಿಲ್ಲ ಅದೇ ಈಗ ನಾರ್ಮಲ್ ಬಟ್ಟೆಗಳಿಗೆ ಅಷ್ಟು ಇಸ್ತ್ರಿ ಬೇಡ ಅದರಲ್ಲಿ ಬೇರೆ ಅದು ಆಪ್ಶನ್ ಕೂಡ ಉಂಟು ನಾವು ಎಷ್ಟು ಬೇಕೋ ಅಷ್ಟು ಶಾಖಕ್ಕೆ ಇಟ್ಕೋಬೌದು ಆವಾಗ ಅದು ತನ್ನಿಂತಾನೆ ಆಫ್ ಆಗ್ತದೆ ಆಮೇಲೆ ಬೇಕಾದರೆ ಅದು ಈಗ ಶಾಖ ಕಡಿಮೆ ಆಯಿತು ಅಂದಾಗ ಅದೇ ಆನ್ ಆಗ್ತದೆ ಆ ಥರ ಆಪ್ಶನ್ ಕೂಡ ಇತ್ತು ಅದರಲ್ಲಿ ಹಾಗಾಗಿ ನನಗಂತೂ ತುಂಬ ಇಷ್ಟ ಆಯಿತು ಹೇಗೆ ಬೇಕು ಹಾಗೆ ಎಲ್ಲ ಬಟ್ಟೆಗಳಿಗೂ ಕೂಡ ಶರ್ಟುಗಳು ಆಗಿರ್ಬೌದು ನಾರ್ಮಲ್ ಜೀನ್ಸ್ ಪ್ಯಾಂಟ್ಗಳಾಗಿರ್ಬೌದು ಎಲ್ಲದಕ್ಕೂ ಕೂಡ ಅದು ನನಗೆ ತುಂಬಾ ಯೂಸ್ ಆಗ್ತಾ ಉಂಟು ಹಾಗಾಗಿ ನನಗೆ ಅದು ತುಂಬ ಇಷ್ಟ ಆಯಿತು ಇನ್ನು ಯಾರಾದ್ರೂ ಬೇಕಾದರೆ ತಗೊಳಿಕ್ಕೆ ಇದ್ದರೆ ಅದೇ ಥರದ ಇಸ್ತ್ರಿಪೆಟ್ಟಿಗೆಯನ್ನು ತಗೋಬೌದು